ನನಗೆ ಪುಸ್ತಕ ಓದೋದು ಅಂದರೆ ತುಂಬ ಇಷ್ಟ ಅದರಲ್ಲು ನಾನು ಬೇರೆಬೇರೆ ಕತೆಗಳ ಬುಕ್ ಅಥ್ವ ಬೇರೆ ಇನ್ನೇನಾದ್ರು ವ್ಯಕ್ತಿಗಳ ಆದರ್ಶ ವ್ಯಕ್ತಿಗಳ ಬುಕ್ಗಳನ್ನು ಓದನ್ನು ತುಂಬ ಇಷ್ಟಪಡ್ತೀನಿ ರೀಸೆಂಟಾಗಿ ನಾನು ಒಂದು ಅಂಬೇಡ್ಕರ್ ಬುಕ್ ಅಂತ ಓದಿದ್ದೆ ಆ ಬುಕ್ಸ್ ಅಂದರೆ ತಾವು ಓದ್ಕೊಳೋಕೆ ಏನಿಲ್ಲ ಅಂದರು ಒಂದು ವಾರ ಅಂತು ಸಮಯ ತಗೋಳ್ತೀನಿ ಒಂದು ದಿನಕ್ಕೆ ಏನಿಲ್ಲ ಅಂದರು ಒಂದು ಮೂರು ಅಥ್ವಾ ನಾಲ್ಕು ಗಂಟೆಗಳ ಕೂಡ ಸಮಾನದ ಗಂಟೆಗಳು ತಗೊಂಡು ಓದ್ಕೊಳ್ತೀನಿ ಒಂದು ವಾರ ಅಂದರು ಸಮಯ ನನಗೆ ಇರುತ್ತೆ ಓದ್ಕೊಳೋಕೆ ಯಾಕಂದ್ರೆ ಈಗ ಒಂದು ಪುಸ್ತಕನ ಓದಬೇಕಂದ್ರೆ ಒಂದು ಸುಮ್ಮನೆ ಉದ್ದುಕ್ ಓದ್ಕೊಂಡು ಹೋಗೋದಲ್ಲ ಅದರಲ್ಲಿ ಈಗ ಕೆಲವೊಂದು ಅಂಶಗಳನ್ನು ತುಂಬ ನೀಟಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಅರ್ಥ ಮಾಡಿಕೊಂಡು ಆ ಪದಗಳನ್ನು ಗ್ರಹಿಸ್ಕೊಂಡು ಅಂಶಗಳನ್ನು ಓದಬೇಕಾಗುತ್ತೆ ಹಾಗಾಗಿ ನಾನೂ ಒಂದು ಪುಸ್ತಕ ಓದಬೇಕಂದ್ರೆ ತುಂಬ ಸಮಯ ತಗೋಳ್ತೀನಿ ಕೂಡ ಕೆಲವೊಂದು ಪುಸ್ತಕದಲ್ಲಿ ಬೇರೆ ಬೇರೆ ರೀತಿ ಆಗಿರ್ತಕ್ಕಂಥಂದೇ ವಾಗ್ ವಾಕ್ಯಗಳು ಇರ್ತವೆ ಆ ವಾಕ್ಯಗಳಲ್ಲಿ ನಮಗೆ ಈಗ ಓದಬೇಕಾದ್ರೆ ಏನಾದರು ಕ್ವೆಷನ್ಗಳು ಉದ್ಬವ ಆದರೆ ಅದನ್ನು ಬೇರೆಯವ್ರ ಹತ್ರ ಕೇಳಿ ತಿಳ್ಕೊಳ್ಳೋದು ಅಂದರೆ ಈಗ ಮುಖ್ಯವಾಗಿ ಒಂದು ಒಂದು ಕತೆ ಅಥ್ವ ಒಂದು ವ್ಯಕ್ತಿ ಬಗ್ಗೆನೆನಾರು ಓದ್ತ ಇರಬೇಕಾದ್ರೆ ಆ ವ್ಯಕ್ತಿ ಹೆಂಗೆ ಆಮೇಲೆ ಆ ಕತೆಯಲ್ಲಿ ಬರ್ತಕ್ಕಂಥ ಯಾವ್ದೋ ಒಂದು ಪದಗಳ ಅರ್ಥ ಏನು ಅನ್ನೋದನ್ನ ನನಗ್ ಗೊತ್ತಿಲ್ದೆಯಿರೋದನ್ನ ಬೇರೆ ಅವ್ರ ಹತ್ತಿರ ತಿಳ್ಕೊಳೋದು ತಿಳ್ಕೊಬಿಟ್ಟು ತಿಳ್ಕೊಂಡು ಅವ್ರ ಹತ್ರಾ ಕೇಳೋದು ಆಮೇಲೆ ಇನ್ನು ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊಂಡು ಓದೋದು ಈಗ ಸುಮ್ಮನೆ ಉದ್ದಕ್ಕೆ ಬುಕ್ಕ ಓದ್ಕೊಂಡು ಹೋದರೆ ನಮಗೆ ಅದು ಅಷ್ಟು ಸರಿ ಅನ್ಸೋಲ್ಲ ಯಾಕಂದರೆ ಉದ್ದುಕೆ ಕತೆ ಓದದೂತರ ಅಲ್ಲಿ ಅರ್ಥನು ಆಗೋಲ್ಲ ಒಂಥರ ಚ ಏನೋ ನ್ಯೂಸ್ ಪೇಪರ್ನಲ್ಲಿ ಉದ್ದುಕೆ ಓದ್ಕೊಂಡು ಹೋಗ್ತೀವಲ ಆ ಥರ ಅನಿಸುತ್ತೆ ಹಾಗಾಗಿ ನಮಗೆ ಏನಂದರೆ ಈಗ ಒಂದು ಪುಸ್ತಕ ಓದಬೇಕಂದ್ರೆ ಒಂದು ಐಡಿಯಾ ಇರಬೇಕು ಮುಂಚೆ ಯಾವರೀತಿ ಓದಬೇಕು ಅದನ್ನು ಹೆಂಗೆ ಪ್ರಿಪೇರ್ ಆಗಬೇಕು ಮುಂಚಿತವಾಗಿ ಅನ್ನೋದನ್ನು ಹಾಗಾಗಿ ಕೆಲವೊಂದು ಬುಕ್ಗಳನ್ನು ಓದಬೇಕಾದ್ರೆ ಕೂಡ ನಮಗೆ ಸ್ಟಾರ್ಟಿಂಗ್ ಮುಂಚೆ ಬುಕ್ ಓದೋದು ಐಡಿಯಾ ಇಲ್ಲ ಅಂದರು ಕೂಡ ಕೆಲವೊಂದು ತಿಳುವಳಿಕೆ ಇರೋವಂಥ ವ್ಯಕ್ತಿಗಳ ಹತ್ರ ಬುಕ್ಕ ಓದಿರೋರ ಹತ್ರ ತಿಳ್ಕೊಂಡು ಬಿಟ್ಟು ಬುಕ್ಕನ್ನು ಓದೋಕೆ ಪ್ರಾರಂಭ ಮಾಡ್ತೀವಿ ಆಮೇಲೇ ಒಂದೊಂದು ದಿನ ಒಂದೊಂದು ದಿನಗಳಲ್ಲಿ ಒನ್ನೊಂದು ಮೂರಿಂದ ಒಂದು ನಾಲ್ಕು ಗಂಟೆಗಳ ಸಮಯ ತಗೊಂಬಿಟ್ಟು ಓದೋದು ಅಷ್ಟೆಲ್ಲ ಸಮಯ ತಗೊಂಡು ಓದಿಕೊಂಡು ಒಂದುವೇಳೆ ಅರ್ಥ ಆಗಿಲ್ಲ ಅಂದರು ಕೂಡ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅನ್ನೋ ರೀತಿ ನಮಗೆ ಅರ್ಥ ಆಗುತ್ತೆ ಯಾಕಂದರೆ ಒಂದು ಬುಕ್ಕ ಓದೋದ್ ಕೂಡ ತುಂಬ ಈಸಿ ಅಲ್ಲ ಒಂದು ಬುಕ್ಕ ಓದೋದರಿಂದ ನಮಗೆ ಒಂದು ನಾಲೆಡ್ಜ್ ಸಿಗುತ್ತೆ ಆ್ಯಕ್ಚುಲಿ ಅದೇ ರೀತಿ ಒಂದು ಬುಕ್ಕಾಗ ಬುಕ್ಕ ಓದ್ಕೊಳೋದರಲ್ಲಿ ಬೇರೆ ಬೇರೆ ರೀತಿ ಅದರಲ್ಲಿ ಅಂಶಗಳನ್ನು ಕಂಡ್ಕೊಳ್ಳೋದು ಅಥ್ವ ವಿಚಾರತೆಗಳನ್ನು ತಿಳ್ಕೊಳ್ಳೋದಾಗಿರ್ಬೋದು ತುಂಬ ಮುಖ್ಯ ಅಂತ ಅನ್ಸುತ್ತೆ ಆಮೇಲೆ ಇನ್ವೊಂದು ಒಂದು ಮಾತಿನ ಶೈಲಿ ಅಂದರೆ ಒಂದು ವಾಕ್ಯ ಓದಬೇಕಾದ್ರೆ ನಾವು ಯಾವರೀತಿ ಮಾತಾಡ್ತೀವಿ ಹೆಂಗೇ ಉಚ್ಚಾರ ಮಾಡ್ತೀವಿ ಅಕ್ಷರಗಳನ್ನು ಅನ್ನೋದು ಕೂಡ ಸ್ಪಷ್ಟವಾತನೆ ಅರ್ಥ ಆಗುತ್ತೆ ಈಗ ಕೆಲವೊಂದು ಯಾರೋ ಒಂದು ನ್ಯೂಸ್ ಪೇಪರ್ ಆಗಿರಲಿ ಅಥ್ವ ಬುಕನ್ನು ಓದಬೇಕಾಗ್ಲಿ ಮಾತು ತೊದಲಿಸ್ತ ಇರುತ್ತೆ ಆ ತೊದಲು ತೊದಲುವಿಕೆ ಅನ್ನೋದು ಕೂಡ ಪ್ರತಿದಿನ ನ್ಯೂಸ್ ಪೇಪರಾಗಿರಲಿ ಒಂದು ಬುಕ್ಕ ಓದೋದರಿಂದ ಆಗಿರಲಿ ಅದು ಕಂಟ್ರೋಲಾಗುತ್ತೆ ಅದು ಆ ರೀತಿ ದಿನ ದಿನ ಪ್ರತ್ದಿತ್ಯ ಅಭ್ಯಾಸ ಮಾಡೋದರಿಂದ ಹಂಗಾಗಿ ನಾವು ಒಂದು ಬುಕ್ಕನ್ನು ಓದಬೇಕಂದ್ರೆ ಸ್ಟಾರ್ಟಿಂಗು ತುಂಬ ನೀಟಾಗಿ ಅರ್ಥ ಮಾಡಿಕೊಂಡು ಸಮಯ ಕೊಟ್ಟು ಅದಕ್ಕೆ ತುಂಬ ಸಮಯ ಕೊಡಬೇಕು ತುಂಬ ಸಮಯ ಕೊಟ್ಟು ಆದಮೇಲೆ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಓದ್ತೀವಿ ಯಾವುದೇ ಒಂದು ಬುಕ್ಗಳಾಗಿರ್ಬೋದು ಇವಾಗ ಓನ್ ವ್ಯಕ್ತಿ ಈಗ ಸಾಮಾಜಿಕ ಚಳುವಳಿ ಅಂತಂದೇಳಿ ಒಂದು ಟಾಪಿಕ್ಕು ಅದ್ರ ಬಗ್ಗೆ ಓದ್ಬೇಕರೆ ಅದು ಯಾವರೀತಿ ಇತ್ತು ಹೆಂಗೆ ಇತ್ತುಅನ್ನೋದ್ರು ಬಗ್ಗೆ ಅದನ ಇಮ್ಯಾಜ್ ಮಾಡಿಕೊಳ್ತಾನೆ ಓದೋದು ಆ ಓದ್ಕೊತನೆ ಆ ಕತೆ ನಾವು ಇಮಾಜ್ ಮಾಡಿಕೊಂಡು ಓದ್ತಿವಲ್ಲ ಅವಾಗ ನಮಗೊಂದು ಹಿಡ್ತ ಸಿಗುತ್ತೆ ಹೆಂಗೆ ಇದು ಅನ್ನೋದ್ರಿತಿ ಸಬ್ಜೆಕ್ಟಲ್ಲಿ ಆಗಿರ್ಬೌದು ಕ್ಲಾಸಲ್ಲಿ ಕುತ್ಕೊಂಡಾಗ್ ಆಗಿರ್ಬೌದು ಒಂದು ಬುಕ್ಕನ್ನು ಓದ್ಬೇಕಾರಾಗ್ಲಿ ಆ ವಿಡ್ತು ನಮಗೆ ಸಿಕ್ಕಾಗ ಮಾತ್ರ ಅದು ಓದು ಓದಿದ ಓದಿದ್ದು ಕೂಡ ಸಾರ್ಥಕ ಅಂತ ಅನಿಸುತ್ತೆ ಆ ರೀತಿ ಓದೋದನ್ನು ಅಭ್ಯಾಸ ಮಾಡ್ಕೊತಿನಿ ಒಂದು ವಾರದಲ್ಲಿ ಒಂದು ದಿನದಲ್ಲಿ ಮೂರಿಂದ ನಾಲಕ್ಕು ಗಂಟೆಗಳ ಸಮಯ ತಗೊಂಡು ಒಂದು ಪುಸ್ತಕ ಓದ್ಬೌದು ಇದೆ ರೀತಿ ಓದಿಕೊಂಡು ಹೋದ್ರೆ ಒಂದು ಬೇರೆಬೇರೆ ರೀತಿಯಾಗೆ ಇದೊಂದು ಅಷ್ಟೆ ಅಲ್ಲದೆ ಬೇರ್ಬೆರೆ ಇನ್ನು ಯಾವುದಾದ್ರು ಪುಸ್ತಕಗಳಗನ್ನು ಕೂಡ ಓದಿಕೊಳ್ಳೊದ್ರಲ್ಲಿ ರೀಚ್ ಮಾಡ್ಬೌದು ಅದನ್ನು ಓದೋದರಿಂದ ತುಂಬ ಲಾಭಾ ಇದೆ ಆ್ಯಕ್ಚುಲಿ ಕ್ಲಾಸಿನ ನಾಲೆಡ್ಜಿಗಿನ ವಾ ಬುಕ್ಕ ಓದೋದರಿಂದ ಅದರಲ್ಲಿ ಸಿಗುವಂಥ ಕೆಲವೊಂದು ನಾಲೆಡ್ಜ್ ಕೂಡ ತುಂಬ ಮುಖ್ಯ ಆಗುತ್ತೆ ಅಂತ ನನಗನ್ಸತ್ತೆ